ನಾನು ಈವರೆಗೆ ಕೈಗೊಂಡ ಅತ್ಯಂತ ಸವಾಲಿನ ಹೈಕ್ ಯಾವುದು ಅಂತಂದರೆ ನಾನು ಒಮ್ಮೆ ನನ್ನ ಗೆಳೆಯರ ಜೊತೆಗೆ ಹಿಮಾಲಯ ಹೋಗಣ ಟ್ರಕ್ಕಿಂಗ್ಗೆ ಮತ್ತು ಹೈಕಿಂಗ್ಗೆ ಅಂತ ಹೇಳಿ ಹೊರ್ಟಿದ್ಯ ಅವಾಗ ಎಂತಾಯ್ತು ಅಂತಂದರೆ ಒಂದು ಆಘಾತ ನಮಗೆ ಎಲ್ಲರಿಗೂ ಆಯ್ತು ಬಹಳ ನೋವಾಯ್ತು ನಮಗೆ ಯಾಕೆ ಅಂತಂದರೆ ಅದೊಂಥರ ನಮ್ಮ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಘಟನೆ ಯಾಕೆ ಅಂತ ನಾನು ವಿವರಿಸ್ತಾ ಹೋಗ್ತಿ ಹೀಗೇ ನಾವು ಎಲ್ಲರೂ ನಮ್ಮ ಕಾಲೇಜ್ ದಿನಗಳಲ್ಲಿ ಒಂದು ಕಡೆ ನಾವೆಲ್ಲರೂ ಸೇರಿ ಗಂಡು ಮಕ್ಕಳೆಲ್ಲ ಸೇರಿ ಒಟ್ಟಿಗೇ ಹೋಗಣ ಒಂದು ಕಡೆ ಸ್ವಲ್ಪ ದೊಡ್ಡಕ್ಕೇನಾದ್ರು ಮಾಡಣ ಇವು ಪ್ರತಿ ಸುತ್ತು ಇಲ್ಲೇ ಮೈಸೂರು ಮಂಗಳೂರು ಸಮುದ್ರ ತೀರ ಅದನ್ನೆಲ್ಲ ಎಂತಕ್ಕೆ ಈಸು ಸ್ವಲ್ಪ ಉತ್ತರ ಭಾರತಕ್ಕೆ ಹೋಗಣ ನೋಡಣ ಎಂತ ಇರ್ತೆ ಅಂತ ಹೇಳಿ ಸಮುದ್ರ ಸಮುದ್ರ ಎಲ್ಲ ಇಲ್ಲಿ ನೋಡಿ ನೋಡಿ ನೋಡಿ ನೋಡಿ ಬೇಜಾರಾಯಿತು ಹಿಮ ಎಲ್ಲ ನೋಡ್ಕೋ ಬರಣ ಹಿಮ ಮರಳುಗಾಡೆಲ್ಲ ಹೆಂಗಿರ್ತೆ ಅಂತ ನೋಡ್ಕೋ ಬರಣ ಅಂತ ಹೇಳಿಕೊಂಡು ಹಿಮಾಲಯಕ್ಕೆ ಹೋಗಿದ್ಯ ಆವಾಗ ಏನಾಯ್ತು ಅಂತಂದರೆ ಇಲ್ಲಿಂದ ಬಸ್ ತಗೊಂಡು ಹಿಮಾಲಯ್ದ ತನಕ ಹೋದ್ಯ ಕೊನೆಗೆ ಹಿಮಾಲಯದಲ್ಲಿ ಹಿಮಾಲಯದ ಗೂ ಪರ್ವತದ ಕೆಳಗೆ ಅಲ್ಲೆಲ್ಲ ಟೆಂಟ್ಗಳನ್ನು ಕಟ್ಟಿ ಊಟ ಅಷ್ಟು ಮಾಡಿ ಹೈಕಿಂಗಿಗೆ ಅಂತ ಹೇಳಿಕೊಂಡು ಹಗ್ಗ ಎಲ್ಲ ಕಟ್ಗಂಡು ಹೊಂಟ್ಯ ಆದ್ರೂ ಹಿಮ ಅಲ್ಲಿ ಎಂತಾಯ್ತು ಅಂತಂದರೆ ಹಿಮದಲ್ಲಿ ಹೋಗೋಕ್ಕಿದ್ರೆ ಒಂದು ಒಂದು ಜಾಗದಲ್ಲಿ ಒಂದು ಗುಂಡಿ ಇತ್ತು ಆದರೆ ಆ ಹಿಮ ಮೇಲ್ಗಡೆಯಿಂದ ಮುಚ್ಬಿಟ್ಟಿತ್ತು ನಮ್ಮ ಗೆಳೆಯ ಒಬ್ಬ ಮುಂದ್ಗಡೆ ಇದ್ದವನು ಅವ ಕಾಲಿಟ್ಟು ಆ ಗುಂಡಿ ಒಳಗೆ ಬಿದ್ದೋದ ಸುಮಾರು ಒಂದು ನೂರ ಮೂವತ್ತು ನೂರ ನಲ್ವತ್ತು ಅಡಿಗೆ ಕೆಳಗೆ ಹೋದ ಅವನನ್ನ ರಕ್ಷಣೆ ಮಾಡೋಷ್ಟೊತ್ತಿಗೆ ಪಾಪ ಅವ್ನು ಸತ್ತೋಗ್ಬಿಟ್ಟಿದ್ದ ಅದು ನಮಗೆ ಈಗ ಕಣ್ಣು ಕಟ್ದಾಂಗಿದೆ ಎಂತಕ್ಕೆ ಅಂತಂದರೆ ನಮ್ಮ ಇನ್ನೇನು ಒಂದು ನಿಮ್ಷಕ್ಕೆ ನಾವೆಲ್ಲರೂ ಸಹ ದಾಟಿ ಹೋಗ್ಬುಡ್ತಿದ್ದಿದ್ದು ನಾವು ಒಳ್ಳೆಯ ಗುಡ್ಡಗಳನ್ನ ಮತ್ತೆ ಅಲ್ಲೊಂದು ಕ್ಯಾಂಪನ್ನು ನಾವು ಮುಟ್ಟಬೇಕಾಗಿರ್ತಿತ್ತು ಎರಡು ದಿವಸ ಆಗಿತ್ತು ನಾವು ಗುಡ್ಡ ಹತ್ತುತ್ತಾ ಇನ್ನು ಎರಡು ದಿವ್ಸದ ಕ್ಯಾಂಪಿತ್ತು ಆದರೆ ಅಷ್ಟ್ರ ಒಳಗೆ ನಮ್ಮ ಗೆಳೆಯ ಒಬ್ಬ ಹೋದನಲ್ಲ ಅದಕ್ಕಾಗಿ ಭಾರೀ ಬೇಜಾರಾಯ್ತು ಏನಕ್ಕೆ ಅಂತಂದರೆ ಅವ್ನನ್ನು ಮರೆಯಕ್ಕೆ ಅಸಾಧ್ಯ ಅಂತೇಳಿ ಅವನೇ ಪಾಪ ಹೈಕಿಂಗ್ಗೆ ಮತ್ತು ಟ್ರಕ್ಕಿಂಗೆಲ್ಲ ಮಾಡಣ ಅಂತ ಹೇಳಿಕೊಂಡು ಶುರು ಹಚ್ಚಿಕೊಂಡು ನಮ್ಮನ್ನೆಲ್ಲ ಸೇರಿಸಿ ಒಟ್ಟು ಮಾಡಿ ಹಣನೆಲ್ಲ ಸ ಸಂಗ್ರಹ ಮಾಡಿ ಕೊನೆಗೆ ಗ್ ಯಾರ್ಯಾರನ್ನೋ ತನ್ನ ಅಪ್ಪನ ಹತ್ತಿರ ಇರೋ ಕಾಂಟ್ಯಾಕ್ಟ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಹಿಮಾಲಯದಲ್ಲಿ ಟ್ರಕ್ಕಿಂಗ್ಗೆಲ್ಲ ಯಾರು ಮಾಡ್ತಾ ಯಾರು ಕ್ಯಾಂಪ್ ಮಾಡ್ತಾ ಕೊನೆಗೆ ಸೇನೆ ವ್ಯವಸ್ಥೆ ಎಂದು ರಕ್ಷಣೆ ವ್ಯವಸ್ಥೆ ಏನು ಅಂತೆಲ್ಲ ಅವನೇ ಮುಂದಾಳಾಗಿ ಮಾಡಿ ಮುಂದಾಳಾಗೇ ನಿತ್ಕಂಡು ಮುಂದಾಳಾಗೇ ನೆಡ್ಕಂಡು ಹೋಗ್ತಾ ಅವ ನಮಗೆ ಗುಂಡಿ ಒಳಗೆ ಬಿದ್ದು ಅವನು ಪ್ರಾಣವನ್ನು ಕೊಟ್ಬಿಟ್ಟ ಅದಕ್ಕಾಗಿ ಬಹಳ ಬೇಜಾರಾಯ್ತು ಸೇನೆ ಪಾಪ ಅವರು ಬರೋಷ್ಟೊತ್ತಿಗೆ ಅವ್ರ್ದು ಕೈಲಾದ ಅವ್ರು ಪ್ರಯತ್ನವನ್ನೆಲ್ಲ ಮಾಡ್ದ ಆದರೆ ಅವ್ರ ಹತ್ತಿರ ರಕ್ಷಣೆ ಮಾಡಕ್ಕಾಗಿಲ್ಲ ಅದಕ್ಕಾಗಿ ನಮ್ಮದು ಅದೊಂಥರ ಸವಾಲಿನ ಹೈಕಿಂಗ್ ಮತ್ತು ಒಂಥರ ಬಹಳ ಅಪಘಾತ ಆಗಿದ್ದರಿಂದ ಒಂಥರ ಬಹಳ ಸವಾಲು ಅಂತ ಅನ್ನಿಸ್ತು ಮತ್ತು ಬಹಳ ಎತ್ತರ ಇರೋದ್ರಿಂದ ನಮಗೆ ಹತ್ತಲೂ ಆಯ್ದಿಲ್ಲೆ ಹಾಗೇ ಸುಮ್ಮನೆ ಕೊನೆಗೆ ವಾಪಸ್ ಬಂದ್ಬುಟ್ಯ ಅದು ನನಗೆ ಬಹಳ ಸವಾಲಿಂದು ಹೈಕಿಂಗ್ ಅಂತ ಅನ್ನಿಸ್ತು ಮತ್ತು ಇನ್ನೊಂದು ಸುತ್ತು ಹೋಗಲೇಬೇಕು ಅಂತ ಅನ್ನಿಸ್ತಾ ಇದೆ ಆ ಜಾಗಕ್ಕೆ ಎಂತಕ್ಕೆ ಅಂತಂದರೆ ಅಲ್ಲಿ ನನ್ನ ಗೆಳೆಯನ ಹೋದದ್ದು ಸ್ಥಳ ಇದ್ದರಿಂದ ಅಲ್ಲಿ ಹೋಗಕ್ಕು ಅಂತ ಹೇಳಿ ಮತ್ತು ಭಾರತದ ಅತಿ ಹೆಚ್ಚು ಜನಪ್ರಿಯವಾದ ಟ್ರೆಕ್ ಯಾವುದು ಅಂತಂದರೆ ಹಿಮಾಲಯಾಸು ಇನ್ಯಾವುದೂ ಇಲ್ಲ ಎಂತಕ್ಕೆ ಅಂತಂದರೆ ಭಾರತೀಯರಿಗೆ ಹಿಮಾಲಯಾಸ್ ಅಂತಂದರೆ ಟ್ರೆಕ್ಕಿಂಗ್ ಒಂದು ದೊಡ್ಡ ಜಾಗ ಅಂತೇಳಿ